ಇತರರು ನೀವು ತಯಾರಿಸಿದ ಅಡುಗೆಗಳನ್ನು ಇಷ್ಟ ಪಟ್ಟರೆ ನಿಮ್ಮ ಪಾಕ ವಿಧಾನವನ್ನು ಅವರಿಗೆ ಹೇಗೆ ವಿವರಿಸುತ್ತೀರಿ ಸೊ ಯಾರಾದರೂ ನಮ್ಮ ಅಡ್ಗೇನ ಇಷ್ಟ ಏನಾದ್ರು ಪಟ್ರಂದ್ರೆ ಅವರು ಫಶ್ಟಿಗೆ ಹೇಳ್ತಾರೆ ಅಡುಗೆ ಚಲೋ ಆಗೈತ್ರಿ ಅದ್ರಾಗಿಯ ತುಂಬದ್ನಿಕಾಯಿ ಪಲ್ಯ ಅಂತು ಭಾಳ ಚಲೋ ಆಗೈತ್ರಿ ಅಂತಂದೇನಾದರೂ ಹೇಳಿದ್ರ ಅದ್ರದ್ದು ಹೇಳಿ ಆದ್ಮೇಲೆ ಹೋಗುವಾಗ ಅದ್ರದ್ದು ಏನಾದರೂ ಅವ್ರ ಇಂಟ್ರೆಸ್ಟ್ ಭಾಳ ಖುಷಿಯಿಂದ ಅದ್ರದ್ದು ಒಂದು ಸ್ವಲ್ಪ ಹೆಂಗೆ ರೀ ವಿಧಾನ ಹೆಂಗೆ ಮಾಡೀರಿ ಅದೆಲ್ಲ ಏನೇನು ಹಾಕೀರಿ ಅಂತಂದೆಲ್ಲ ಕೇಳಿದರ ಕೇಳಿದಾಗ ನಾನೇನಂತ ಹೇಳ್ತೀನಿ ಅದಕ್ಕೆ ಮೊದಲನೇದಾಗಿ ಏನು ಬೇಕು ತುಂಬದ್ನೇಕಾಯಿ ಪಲ್ಯ ಮಾಡೋಕೆ ಫರ್ಸ್ಟಿಗೆ ಬೇಕಾಗಿರೋದು ಬದ್ನೇಕಾಯಿ ಸೊ ಬದ್ನೇಕಾಯಿ ಒಳ್ಗಡೇನೆ ಆರ್ಸುವಂಥದ್ದು ವೆರೈಟಿ ವೆರೈಟಿ ಇರ್ತವೆ ಕೆಲ್ವೊಂದು ಫುಲ್ ದೊಡ್ಡವು ಇರ್ತವೆ ಕೆಲ್ವೊಂದು ಮೀಡಿಯಮ್ ಸೈಸ್ ಸಣ್ಣವು ಇರ್ತವೆ ಬಟ್ ತುಂ ಬದ್ನೇಕಾಯಿಗೆ ನಮ್ಗಳಿಗೆ ಯಾವುದು ಈಸಿ ಆಗುತ್ತೆಂದ್ರೆ ಸಣ್ಣವು ತಗೊಂಡರೆ ತುಂಬದ್ನೇಕಾಯಿ ಪಲ್ಯ ಮಾಡೋಕೆ ಸಣ್ಣವು ಮುಳ್ಳುಗಾಯಿ ತಗೊಂಡರೆ ಅನುಕೂಲ ಆಗುತ್ತೆ ಯಾಕೆ ಸಣ್ಣವೇ ತಗೊಳ್ಬೇಕೆಂದ್ರೆ ಅವುಗಳು ಜಲ್ದಿಯಾಗಿ ಬೇಯ್ತವೆ ದೊಡ್ಡವು ತಗೊಂಡರೆ ಜಲ್ದಿ ಬೇಯೋಲ್ಲ ಇವೆಲ್ಲ ಹಿಂದಿಂದು ರೀಸನ್ಸ್ ಇರ್ತಾವೆ ಸೊ ನಾವೇನು ಮಾಡಬೇಕು ಸೊ ಅದಕ್ಕೆ ನಾನೇನು ಹೇಳ್ತೀನಿ ಸೊ ಫಶ್ಟಿಗೆ ನೀವು ತುಂಬ್ಗಾಯಿ ಆರಿಸ್ಬೇಕು ಆರಿಸುವಾಗ ಸಣ್ಣವು ತ ಗೊಳ್ಬೇಕು ಅಂತ ಹೇಳ್ತೀನಿ ಅದಾದ್ಮೇಲೆ ಮನೆಗೆ ಬಂದು ಅದನ್ನು ಎಲ್ಲ ತುಂಬುಗಳನ್ನು ಹಿಂದಿಂದ ಅಷ್ಟೆ ತುಂಬು ಕಟ್ ಮಾಡಬೇಕು ಅದು ಉದ್ದದ್ದು ಕಡ್ಡಿ ಏನಿರುತ್ತೆ ಅದನ್ನು ಕಟ್ ಮಾಡಿ ಅವನ್ನು ಫಸ್ಟ್ ಹಾಗೆ ನಾರ್ಮಲ್ ನೀರು ಒಳಗಡೆ ಒಂದೆರಡು ಸಾರಿ ವಾಶ್ ಮಾ ಸರಿಯಾಗಿ ತೊಳಿಬೇಕು ಅದಾದ ನಂತರ ಅದನ್ನು ಕೆಲ್ವೊಬ್ರು ಮುಂದಿಂದ ನಾಲ್ಕು ಪೀಸಾಗಿ ಹೆಚ್ತಾರೆ ಕೆಲವೊಬ್ಬರು ಹಿಂದುಗಡೆ ತುಂಬಿ ಏನಿರುತ್ತಲ ಅಲ್ಲಿಂದಲೇ ಹೆಚ್ತಾರೆ ಬಟ್ ಹಿಂದುಗಡೆನೇ ಹೆಚ್ಚಬೇಕು ಅಂತ ನಾನು ಹೇಳ್ತಿನಿ ಯಾಕೆಂದ್ರೆ ಹಿಂದುಗಡೆ ತುಂಬಿರುವಲ್ಲಿ ಒಂದು ಸ್ವಲ್ಪ ಗಟ್ಟಿ ಜಾಸ್ತಿ ಇರುತ್ತೆ ಸೊ ಗಟ್ಟಿ ಜಾಸ್ತಿ ಇದ್ದಾಗ ಅಲ್ಲಿ ನೆವ್ ನಾವು ಕಟ್ ಮಾಡಿದ್ರೆ ಅದು ಈಸಿ ಆಗಿ ಬೇಯುತ್ತೆ ಬೇಯುವಾಗ ಸೊ ಹಿಂದುಗಡೆಯಿಂದ ಪೂರ್ತಿಯಾಗೋಲ್ಲ ಒಂದು ಅರ್ಧನ ನಾಲ್ಕು ಭಾಗವಾಗಿ ಕಟ್ ಮಾಡಿ ಅದನ್ನು ಉಪ್ಪು ನೀರಲ್ಲಿ ಇಡಬೇಕು ಹಾಗೆ ಇಟ್ಟರೆ ಅದು ಬದ್ನೇಕಾಯಿ ಎಲ್ಲ ಬ್ಲ್ಯಾಕಾಗುತ್ತೆ ಅದಕ್ಕೇನು ಮಾಡಬೇಕು ಉಪ್ಪಿನ ನೀರಾಗೊ ಅಥ್ವಾ ಹಾಗೆ ನೀರಾಗೊ ಇಡಬೇಕು ಬಟ್ ಹಳೆ ಕಾಲದಿಂದ ಅಜ್ಜಿಗಳೆಲ್ಲ ನೋಡಿದಂತೆ ಉಪ್ಪಿನ ನೀರಾಗೇನೆ ಹಾಕಿಡ್ತಾರೆ ಸೊ ಅದಕ್ಕೆ ನಾವು ಏನು ಮಾಡಬೇಕು ಉಪ್ಪಿನ ನೀರಾಗೆ ಹಾಕಿಡಬೇಕು ಉಪ್ಪಿನ ನೀರಾಗೆ ಹಾಕಿಟ್ಟ ನಂತರ ಏನು ಮಾಡಬೇಕು ಅದಾದ ನಂತ್ರ ಒಗ್ಗರ್ಣೆ ಕೊಡೋಕೆ ಏನೇನು ಬೇಕು ಅವನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು ಫರ್ಸ್ಟಿಗೆ ಎಲ್ಲರಿಗೂ ಗೊತ್ತಿರೋಂಗೆ ಎಣ್ಣೆ ಜೀರ್ಗೆ ಸಾಸ್ವೆ ಕರಿಬೇವು ಈರುಳ್ಳಿ ಹಿಂಗು ಇವನ್ನೆಲ್ಲ ಒಂದು ಕಡೆ ಇಟ್ಕೊಳ್ಬೇಕು ಇನ್ನೊಂದು ಕಡೆಗೆ ಮಸಾಲೆ ರೆಡಿ ಮಾಡೋಕೆ ತುಂಬ್ಗಾಯಿ ಅಂದ್ರೂನು ತುಂಬುಗಾಯಿ ಸೊ ಬದ್ನೇಕಾಯಿ ಒಳಗೆ ತುಂಬೋಕೆ ಮಸಾಲ ಹಾಕಿ ತುಂಬುವಂಥ ಮಸಾಲ ಅವನ್ನ ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ಏನೇನು ಹಾಕ್ತಾರೆ ಅದಕ್ಕೆ ಫಸ್ಟು

ಅದೆಲ್ಲ ಆದ ನಂತರ